ಹಾಂ ಹಲೋ ಹಾಂ ಹೇಳಿನ ನಮಸ್ತೆ ಹಾಂ ಯಾರು ಹೆಸ್ರೇನು ನಿಮ್ದು ಹಾಂ ಹೌದಾ ಹಾಂ ಹೇಳಿ ಏನಾಯ್ತು ಹೌದಾ ಏಕೆ ಹೌದಾ ನಾನು ಬೇರೆ ಹೊರಗಡೆ ಬಂದಿದ್ದೀನಿ ನಾನು ನಿನ್ನೆ ನಿಮಗೆ ಯಾವಾಗ ಮಾತ್ರೆ ಮತ್ತು ಔಷಧಿಗಳು ಕೊಟ್ಟಿದ್ನಲ್ಲ ಅವನ್ನ ನೀವುನು ಕರೆಕ್ಟ್ ಸಮಯಕ್ಕೆ ತೊಗೊಂಡಿದ್ದೀರಾ ಹೌದಾ ನೀವು ನಾವು ಹೇಳಿದಾಗೆ ನೀವು ಬಿಸ್ನೀರು ಕುಡಿದಿದೀರಲ್ವ ನಿನ್ನೆ ನೈಟು ಮತ್ತು ಇವತ್ತು ಬೆಳಿಗ್ಗೆ ಎಲ್ಲ ಹೌದಾ ಹಾಂ ಹೌದಾ ಹಾಗಾದರೆ ಕಡಿಮೆ ಆಗಬೇಕಾಗಿತ್ತಲ್ಲ ಏಕೆ ಕಡಿಮೆ ಆಗಿಲ್ಲ ನೀವು ಅದು ಓಕೆ ನಾನು ಇಲ್ಲಿ ಹೊರಗಡೆ ಬಂದಿದ್ದೀನಿ ನೀವು ಆದರೆ ಈವ್ನಿಂಗ್ ಬ ಈವ್ನಿಂಗ್ ಅಂದರೆ ಸಾಯಂಕಾಲ ಬನ್ನಿ ಅಥ್ವಾ ನಾಳೆ ಬರೋಕಾಗುತ್ತಾ ಹೌದಾ ಸರಿ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅಂತಂದ್ರೆ ನೀವು ಈಗ ವ ನಾನು ನಿನ್ನೆ ಕೊಟ್ಟಿರೊ ಒಂದು ನಾಲ್ಕು ಟಾಬ್ಲೆಟಲ್ಲಿ ಬೆಳಿಗ್ಗೆ ಟೈಮಲ್ಲಿ ಅಂದರೆ ಊಟಕ್ಕಿಂತ ಮುಂಚೆ ಒಂದು ಎರ್ಡು ಟ್ಯಾಬ್ಲೆಟ್ ತೊಗೊಳ್ಳಿ ಅದು ನಾನೇನು ಕೊಟ್ಟಿದೆನಲ್ಲ ನಾಲ್ಕು ಟಾಬ್ಲೆಟಲ್ಲಿ ಆಮೇಲೆ ಊಟ ಆದಮೇಲೆ ಎರ್ಡು ಟ್ಯಾಬ್ಲೆಟ್ ತೊಗೊಳ್ಳಿ ಮತ್ತು ನೀವು ಬೆಳಿಗ್ಗೆ ಮತ್ತು ಮಧ್ಯಾನ್ಹ ಮತ್ತು ರಾತ್ರಿ ನೀವು ಬಿಸಿನೀರೇ ಕುಡಿರಿ ಎರಡು ದಿನ ಇವಾಗ ನನಗೆ ನಿಮನ್ನ ಮೀಟ್ ಆಗೋಕಾಗೊಲ್ಲ ಆದರೆ ಸಾಯಂಕಾಲ ಆಗಬೋದು ಒಂದ್ವೇಳೆ ನಾನು ನಿಮಗೆ ಫೋನ್ ಮಾಡ್ತೀನಿ ಸಾಯಂಕಾಲ ಬನ್ನಿ ಅಯ್ತಾ ಓಕೆ ಈ ಹಾಂ ಓಕೆ ಅದು ಜ್ವರ ಆದಮೇಲೆ ತಲೆನೋವು ಬರುತ್ತೆಲ್ಲ ಸ್ವಲ್ಪ ಅದನ್ನು ಅದನ್ನೇನು ತೊಗೊಳ್ಬೇಡಿ ನಿಮ್ಮ ಜ್ವರ ಜಾಸ್ತಿ ಇದೆ ಅಲ್ಲ ಇವಾಗ ಜ್ವರದ್ದೇ ನೀವು ತೊಗೊಳ್ಳಿ ಅದೂ ನಾನು ಏನು ಎರ್ಡು ಟ್ಯಾಬ್ಲೆಟ್ ಬರೆದ್ಕೊಟ್ಟಿದ್ನಲ್ಲ ಅವ್ನೆ ತೊಗೊಳ್ಳಿ ಕಡಿಮೆ ಆದರೆ ಓಕೆ ಇಲ್ಲ ನೀವು ಈವ್ನಿಂಗ್ ನಾನು ಕಾಲ್ ಮಾಡ್ತೀನಿ ನಿಮಗೆ ಓಕೆ ಬರ್ತೀರ ಆವಾಗ ಸರಿ ಓಕೆ ಆಯ್ತು ನಾನು ಮಾಡ್ತೀನಿ ನಿಮಗೆ ಕ್ವಾಲು ಓಕೆಯ ಇವಾಗ ಹೋಗಿ ನೀವು ಮನೆಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ರೆಶ್ಟ್ ಮಾಡಿ ನಾನು ಸಾಯಂಕಾಲ ನಿಮಗೆ ಫೋನ್ ಮಾಡ್ತೀನಿ ಓಕೆ ಓಕೆ ಓಕೆ ಓಕೆ ನೀವೇನು ಏನು ಮಾಡ್ಕೊಬೇಡಿ ನಾನು ಮಾಡ್ತೀನಿ ಕಾಲ್ ಮಾಡ್ತೀನಿ ಓಕೆಯ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಸರಿಯ ಓಕೆ ಓಕೆ ಬಾಯ್